ನಾನು ಆನ್ಲೈನ್ದಾಗ ಮೊದಲು ಸೀರೆ ಆರ್ಡರ್ ಮಾಡಿದಾ ಆ ಸೀರಿ ಒಂದು ಕಲರ್ ಬಿಟ್ಟು ಒಂದು ಕಲರ್ ಬಂದದಾ ಮತ್ತೆ ಈಗ ಹ್ಯಾಂಡ್ ಬ್ಯಾಗು ಆರ್ಡರು ಮಾಡಿದ ಅದು ಒಂದು ಕಲರ್ ಬಿಟ್ಟು ಒಂದು ಕಲರ್ ಬಂದಿದಾ ಮತ್ತದು ಏನೇನು ಸರಿ ಇಲ್ಲ ಬ್ಯಾಗು ಹಬ್ಬಕ್ಕಂತ ಆರ್ಡರು ಮಾಡಿದ ಚೆಂದ ಹಾಕೊಂಬರ ಅಂತಂದು ಅದು ಒಂದಿನ ಹಾಕ್ಕೊಂಡು ಹೋದ ಹೀಗೆ ನೀರು ಬಿದ್ದು ಅದು ಮ್ಯಾಗಿನ ಬಣ್ಣನೇ ಆ ಕಲರೆ ಹೊ ಇದಾಯಿತು ಹಾಂ ಏನೇನು ಛಲೋ ನೋಡಿ ದುಖಾನ್ಗೆ ಹೋದ್ರೆ ಒಂದು ಹತ್ತು ಬ್ಯಾಗ್ ನೋಡಿ ಒಂದು ಇಲ್ಲ ಒಂದು ಬ್ಯಾಗ್ ತರಬೇಕು ಎಲ್ಲ ಒಟ್ಟು ಒಟ್ಟು ಒಟ್ಟು ಶಾಪಿಂಗೇ ಮಾಡ್ಬಾರ್ದು ಒಟ್ಟು ಟೋಟಲಿ ಎಲ್ಲರು ಸೆಳ್ಯಾಕ ನಮ್ಮ ಮನೆಗೆ ನಮ್ಮ ಮಮ್ಮಿ ಸೆಳ್ಯಾಕ ನಮ್ಮ ಪಪ್ಪಾ ಸೆಳ್ಯಾಕ ನಮ್ಮ ತಂಗಿ ಸೆಳ್ಯಾಕ ಎಲ್ಲರ ಸೆಳ್ಯಾಕ ಆನ್ಲೈನ್ದಾಗ ಒಂದಲ್ಲ ಒಂದು ವೆರೈಟಿ ವೆರೈಟಿ ಸಿಗ್ತಾವೆ ಅಂತ ಆರ್ಡರ್ ಮಾಡಿದೆ ಎಲ್ಲ ಒಂದು ಒಂದು ಒಂದೂ ಸರಿ ಬಂದಿಲ್ಲ ಕ್ವಾಲಿಟಿ ಅಲ್ಲಿ ತೋರ್ಸಿದ್ದು ಒಂದು ಇಲ್ಲಿ ಬಂದಿದ್ದು ಒಂದು ಅಲ್ಲಿ ಕಲರ್ ಒಂದೂ ಇಲ್ಲಿ ಬಂದಿದ್ದು ಒಂದು ಒಟ್ಟು ಒಟ್ಟು ಸರಿ ಬಂದಿಲ್ಲ ಯಕ್ಕಡೆ ಅಂದರೆ ಯಕ್ಕಡೆ ಬಂದಾವು ಸೋ ಈ ಆನ್ಲೈನ್ ಶಾಪಿಂಗ್ ಅತ್ತಕತ್ತೆ ಮಾಡ್ಬಾರ್ದು ಯಾವತ್ತು ಯಾವತ್ತು ಯಾವತ್ತು ಮಾಡ್ಬಾರ್ದು ಈ ಬ್ಯಾಗ್ ಆರ್ಡರ್ ಮಾಡಿರಾ ಬ್ಯಾಗ್ ಸೈಜ್ ಒಂದಿದೆ ಸೈಜ್ ಒಂದು ಬಂದಿದೆ ಕಲರ್ ಒಂದಿದೆ ಕಲರ್ ಬೇರೆ ಬಂದಿದೆ ಕ್ವಾಲಿಟಿ ಒಂದು ತೋರ್ಸ್ಯಾರ ಅದು ಲೋ ಕ್ವಾಲಿಟಿ ಬಂದಿದೆ ಅದು ಎಂಡ್ದಿಂದ ಆಪ್ ಮಾಡೋಕ್ಕೆ ಆಗಲ್ಲ ಅದು ಹಿಂಗೆ ಎಲ್ಲ ಕೆತ್ ಹೋಗ್ಯಾನ ಬ್ಯಾಗ್ ಹಳೆ ಹಳೆ ಹಳೆದಾಗಿ ಹೋಗ್ಯದ ಬ್ಯಾಗ್ ಹ್ಞೂ ಅದು ಬ್ಯಾಗ್ ಒಟ್ಟು ಆರ್ಡರ್ ಮಾಡ್ಬಾರ್ದು ಅಂತದ ಆನ್ಲೈನ್ ಶಾಪಿಂಗೆ ಮಾಡ್ಬಾರ್ದು ಒಟ್ಟು ಆನ್ಲೈನ್ ಶಾಪಿಂಗ್ ಭಾಳ ಭಾಳ ಭಾಳ ಲಾಸ್ ಲಾಸ್ ಇದು ರೊಕ್ಕ ಹಾಳು ಎಲ್ಲನೇ ಹಾಳು ದುಖಾನ್ಕ್ಕೋದ್ರ ಒಂದು ಹತ್ತು ಸಾಮಾನು ನೋಡಿ ಹತ್ತು ಎಲ್ಲ ಡಿಸೈನ್ ಡಿಸೈನ್ ನೋಡಿ ಖರೀದಿ ಮಾಡ್ಕೊಂಡು ಬರ್ಬೋದು ಈ ಆನ್ಲೈನ್ ಶಾಪಿಂಗೆ ಮಾಡ್ಬಾರ್ದು ಇನ್ನೂ ಒಂದು ಒಂದು ಏನೂ ಮಾಡ್ಬಾರ್ದು ನನ್ನ ದೋಸ್ತ್ ಹೇಳಿದ ಸೆಲೆಕ್ಟ್ ಮಾಡಿದೆ ನಾ ಯೆ ಹ್ಯಾಂಗಿರ್ತವೆ ಹೀಂಗಿರ್ತಾವ್ ಚೆಂದ ಇರ್ತಾವೆ ಅಂತ ಹೇಳಿದ ಮಾಡಿದ ಅವ್ರಿಗೆ ಹ್ಯಾಂಗ್ ಬರ್ತಾವೋ ನಮ್ಗೆ ಹ್ಯಾಂಗ್ ಬರ್ತಾವೋ ಎಲ್ಲಾ ಹಾಗೇ ಬರ್ತಾವು ಸುಮ್ ಸುಮ್ನೆ ಹೇಳಿ ಎಲ್ಲಾಂದೂ ರೊಕ್ಕಾ ಎಲ್ಲಾ ಹಾಳು ಟೈಮ್ ಹಾಳು ಎಲ್ಲ ಹಾಳು ಆನ್ಲೈನ್ ಶಾಪಿಂಗ್ನಾರೆ ಎಂದು ಎಂದೂ ಮಾಡಲ್ದು ಜೀವನ್ದಾಗ ಕತ್ತೆ ಕತ್ತೆ ಮಾಡೊಲ್ದು ನಮ್ಮ ಮುಂದೆ ಮನೆಯವರಿಗಿನೆರಿ ಯಾರಿಗೆ ಮಾಡೋಕ್ಕೆ ಹೋಗೋಕ್ಕೆ ಬಿಡಲ್ಲ ಹಾಂ ಒಟ್ಟು ಮಾಡಿ ಬಿಡೋಲ್ದ್ ಹ್ಞೂ ಆಯ್ತು ಮತ್ತೊಂದ್ ಸರೀ ಬಿ ಡ್ರೆಸ್ಗೊಳು ಆರ್ಡರ್ ಮಾಡಿದೆ ಆ ಡ್ರೆಸ್ಗಳು ಮಾಡಿದ್ರೆ ಸೈಜು ಕಟ್ಟೆ ಬಂದಿಲ್ಲ ಆ ಹೊಲಿಗೆ ಯೆಕ್ಕಡೆ ಅಂದ್ರೆ ಯೆಕ್ಕಡ್ ಬಿಚ್ಚಿ ಬಿಚ್ಚಿ ಹೋಗ್ಯವ ಎಲ್ಲ ಡ್ರೆಸ್ಸಿಂದೆಲ್ಲ ಚಪ್ಪಲ್ ಸೈಜ್ ಬಿ ಕರೆಕ್ಟ್ ಬಂದಿಲ್ಲ ಆಯ್ತು ನೀವು ಒಂದು ಸರಿ ಯಾಡ್ ಸರಿ ಹಾಕೊಂಡಿಕ್ಕೆ ಅದು ಎಲ್ಲ ಕೆತ್ತೆ ಆ ಚಪ್ಪಲಿ ಮ್ಯಾಗಿಂದ ಮ್ಯಾಗ ಕೆಳಗಿಂದ ಕೆಳಗೆ ಎಲ್ಲ ಯಕ್ಕಡೆ ಅಂದರೆ ಅಕ್ಕಡೆ ಆಗೋಯ್ತು ಚಪ್ಪಲಿ ಎಲ್ಲ ಕಿತ್ತೆ ಹೋಗ್ಯವದು ಹಾಂ ನೀರಲ್ಲಿ ಹಾಕಿ ನೀರಲ್ಲಿ ಹಾಕಿದರೆ ಅದು ಒಟ್ಟು ಹೋಯ್ತು ಹೋಯ್ತು ಹೋಯ್ತು ಹಸಿ ಹಿಡಿದೋಯ್ತು ಆನ್ಲೈನ್ ಶಾಪಿಂಗ್ ಎಂದೆಂದೂ ಮಾಡ್ಬಾರ್ದು ಜೀವನ್ದಾಗ ಕತ್ತೆ ಮಾಡ್ಬಾರ್ದು ದುಖಾನ್ಕ್ ಹೋಗಬೇಕು ತರಬೇಕು ಹಾಂ ನಾವ್ ಬೀ ಮಾಡಲ್ಲ ನೀವ್ ಬೀ ಮಾಡ್ಬಾರ್ದು ಶಾಪಿಂಗೆ ಆನ್ಲೈನ್ ಶಾಪಿಂಗೆ ಮಾಡ್ಬಾರ್ದು ಒಟ್ಟು ಹಾಂ ಆಯ್ತು ತಕೊ